ನಮ್ಮ ಚಾಮರಾಜನಗರದಲ್ಲಿ ಹಲವಾರು ದೇವಸ್ಥಾನಗಳು ಮಂದಿರಗಳು ಹಾಗೆಯೇ ಪ್ರವಾಸ ತಾಣಗಳು ಇವೆ ಹಾಗೆಯೇ ಹೆಂಗಂದ್ರೆ ಮಂದಿರಗಳು ಬೆಟ್ಟ ಮಲೆ ಮಹಾದೇಶ್ವರ ಬೆಟ್ಟ ಬಿಳಿ ರಂಗನ ಬೆಟ್ಟ ಹಾಗೆಯೇ ಚಾಮರಾಜೇಶ್ವರ ದೇವಸ್ಥಾನ ಈ ಶ್ರೀ ಚೌಡೇಶ್ವರಿ ದೇವಸ್ಥಾನ ಹೀಗೆಲ್ಲ ಇರುತ್ತೆ ಮತ್ತು ನಾನು ಮಲೆ ಮಹದೇಶ್ವರ ದೇವಸ್ಥಾನದಲ್ಲಿ ಕೌಂಟ್ ಟಿಕೆಟ್ಗಳನ್ನು ಕೊಡ್ತಾರೆ ಹಾಗೆಯೇ ಟಿಕೆಟ್ಗಳನ್ನು ಪಡ್ಕೊಂಡು ದೇವಸ್ಥಾನಗಳನ್ನು ದರ್ಶನ ಮಾಡಬೇಕು ಹಾಗೇ ನಾವು ಮಾದೇಶ್ವರ ಬೆಟ್ಟದಲ್ಲಿ ಹಲವಾರು ಭಕ್ತಾದಿಗಳು ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಮಾದೇಶ್ವರ ಬೆಟ್ದಲ್ಲಿ ಹಾಗೇ ದೇವಸ್ಥಾನ ದರ್ಶನದ ನಂತರ ಪ್ರಸಾದವನ್ನು ಸೇವಿಸಬೇಕು ಹಾಗೆಯೇ ತಿರ್ಗೋದು ಸಹ ಕೌಂಟ್ರಗೆ ಹೋಗಿ ಲಾಡುನ ತಗೊಳ್ಳೋಕೆ ನಾವು ಟಿಕೆಟ್ಗಳನ್ನು ಕೊಟ್ಟು ತಗೊಳ್ಬೇಕು ಹಾಗೆ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಆದರೆ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಟಿಕೆಟ್ಗಳನ್ನು ತಗೊಳ್ಳೋ ತಗೊಳ್ಳೊ ಅವಶ್ಯಕತೆ ಇಲ್ಲ ಯಾಕೆಂದರೆ ಅದು ಅದು ಮಾಮುಲಿ ಪ್ರವಾಸ ತಾಣವೇ ಮಂದಿರವೇ ಆದರೂ ಅಲ್ಲಿ ಟಿಕೆಟ್ಗಳನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆಯೇ ಅಲ್ಲಿ ಹೋಗಿ ನಾವು ವೀಕ್ಷಣೆ ಮಾಡ್ಬೋದು ದೇವಸ್ಥಾನಗಳೆಲ್ಲ ಚೆನ್ನಾಗಿದೆ ಹಾಗೆಯೇ ನಮ್ಮ ಚಾಮರಾಜನಗರದಲ್ಲಿ ಹಲವಾರು ದೇವಸ್ಥಾನಗಳು ಪ್ರವಾಸ ತಾಣಗಲು ಇದೆ ಎಗ್ಸಾಂಪಲ್ಗೆ ಬಿಳಿ ರಂಗನ ಬೆಟ್ಟ ಕೂಡ ಪ್ರವಾಸ ತಾಣವೂ ಇದೆ ಬಂಡಿಪುರ ಆಮೇಲೆ ಗೋಪಿನಾಥಮ್ ಸಫಾರಿ ಹೊಗೇನಕಲ್ ಫಾಲ್ಸ್ಗಳು ಮತ್ತು ಗಗನಚುಕ್ಕಿ ಭರಚುಕ್ಕಿ ತಲಕಾಡು ಇದೆಲ್ಲ ಸಹ ಇರುತ್ತದೆ ಹಾಗೆಯೇ ನಮ್ಮ ಹೊಗೇನಕಲ್ ಫಾಲ್ಸಲ್ಲಿ ಕಾವೇರಿ ನೀರು ಹರಿದು ಬರುತ್ತದೆ ಹಾಗೆಯೇ ಅಲ್ಲಿ ಮೀನುಗಳು ಮೀನುಗಳು ಎಲ್ಲ ಎಲ್ಲನೂ ನೋಡ್ಬೋದು ಮತ್ತು ನಾವು ಪ್ರವಾಸಕ್ಕೆ ಹೋಗೊ ದೋಣಿಯಲ್ಲಿ ಓಡಿ ಹೋಗೋ ಹೋಗ್ಬೋದು ಹೊಗೇನೆಕಲ್ ಫಾಲ್ಸಲ್ಲಿ ದೋಣಿಯಲ್ಲಿ ಸಾಗ್ಬೋದು ಮತ್ತು ದೋಣಿಯಲ್ಲಿ ಎಲ್ಲ ನಿಮ್ಮ ಸುತ್ತಮುತ್ತ ಎಲ್ಲನೂ ವೀಕ್ಷಣೆ ಮಾಡ್ಬೋದು ಅವರು ಸುತ್ತಿಸ್ತಾರೆ ದೋಣಿಯಲ್ಲಿ ಕರ್ಕೊಂಡೋಗಿ ಹಾಗೆ ನಮ್ಮ ಬೆಟ್ಟದಲ್ಲಿ ನೋಡುದ್ರ ತಿರುಗಾ ಹಾಗೆ ಸಹ ಬೆಟ್ಟಕ್ಕೆ ಬಂದು ದೇವರನ್ನ ದರ್ಶನ ಮಾಡಿಕೊಂಡು ಅಲ್ಲಿ ದೇ ಆ ದೇವಸ್ಥಾನದಲ್ಲಿ ಅನ್ನ ದಾಸೋಹ ಹಾಂ ಎಲ್ಲ ಸಹ ನಮಗೆ ಒದಗಿಸ್ತಾರೆ ಈವಾಗ ಪ್ರಸಾದ ಸೇವಿಸ್ಬೋದು ಕೆಲವು ಕಡೆ ಕೊಡೋಲ್ಲ ಆದರೆ ಬೆಟ್ಟದಲ್ಲಿ ದಾಸ ಭವನ ಅಂತ ಇದೆ ಅಲ್ಲಿ ನಾವು ಭಕ್ತಾದಿಗಳಿಗೆಲ್ರಿಗೂ ಊಟ ವ್ಯವಸ್ಥೆ ಇರುತ್ತೆ ಹಾಗೆ ಊಟ ಮಾಡೋದು ನಂತರ ನಾವು ವಿಶ್ರಾಂತಿ ಪಡಿಯಲು ಅಲ್ಲಿಯೇ ಸಹ ಇದನ್ನೂ ಕೊಠಡಿಗಳನ್ನೂ ಸಹ ಕಲ್ಪಿಸಿಕೊಟ್ಟಿದ್ದಾರೆ ನಾವು ಕೊಠಡಿ ಮತ್ತು ಚಿನ್ನದ ತೇರು ಬೆಳ್ಳಿ ತೇರು ಮತ್ತೆ ರುದ್ರಾಕ್ಷಿ ಮತ್ತು ಹಲವಾರು ತೇರುಗಳ ಉತ್ಸವ ನಡೀತದೆ ಮತ್ತು ದೊಡ್ಡ ತೇರು ಅಂಥದು ವರ್ಷದಲ್ಲಿ ಬರೀ ಮೂರು ಮೂರು ದಿನ ಮಾತ್ರ ಹ ಮೂರು ಸಲ ಮಾತ್ರ ನಾವು ಅದನ್ನು ಎಳಿತಾರೆ ಹಂಗಂದ್ರೆ ದೀಪಾವಳಿ ಯುಗಾದಿ ಮತ್ತು ಮಹಾಶಿವರಾತ್ರಿ ಅಂದು ಆ ದಿನದಂದು ಮಹದೇಶ್ವರನ ತೇರಲ್ಲಿ ಕುಂಡರಿಸಿ ಹಾಂ ರಥ ಎಳೆಯುತ್ತಾರೆ ಹಾಗೆಯೇ ಬಿಳಿಗಿರಿ ರಂಗನ ಬೆಟ್ಟ ಆಮೇಲೆ ಬಿಳಿಗಿರಿ ರಂಗನ ಬೆಟ್ಟ ಗುಂಡ್ಲುಪೇಟೆ ಹಾಗೆಯೇ ಎಲ್ಲ ಹೊಗೇನಕಲ್ ಫಾಲ್ಸ್ ಕೂಡ ಇರುತ್ತದೆ ಮತ್ತು ಕೊಳ್ಳೇಗಾಲದಲ್ಲಿ ಸಹ ಮರಡಿ ಗುಡ್ಡ ಅದೆಲ್ಲ ಒಂಥರ ಪ್ರವಾಸಿ ತಾಣಗಳು ಹಾಗೆ ನಾವು ವಿಶ್ರಾಂತಿ ಪಡೆಯಲು ಸಹ

ಇಲ್ಲಿ ಹಲವಾರು ಊರುಗಳು ಸಹ ಆಗಿನ ಕಾಲದ ಕೋಟೆಗಳಿಗೂ ಸಹ ಇವೆ ಎಗ್ಸಾಂಪಲ್ಗೆ ನೆಲ್ಲೂರು ಅನ್ನೋದ್ರಲ್ಲಿ ಒಂದು ಕೋಟೆಯಿದೆ ಆಗೆಲ್ಲ ಅಲ್ಲಿ ಯಾವ್ಯಾವ ರಾಜಗಳೆಲ್ಲ ಆಳ್ತಿದ್ದರು ಅಂತೇ ಹಾಗೆ ಗೋಪಿನಾಥ ಒಂದು ಕೋಟೆಯಿತ್ತು ಅಲ್ಲಿ ಆಲಂಬಾಡಿ ಜುಂಜೇಗೌಡ ಅನ್ನೋವ್ರು ಅವ್ರೂ ಸಹ ಮಹದೇಶ್ವರನ ಸನ್ನಿಧಿಯನ್ನು ಕಟ್ಟಿಸಿದವ್ರು ಆಲಂಬಾಡಿ ಜುಂಜೇಗೌಡ ಹಾಗೆಯೇ ಮಹದೇಶ್ವರ ಅನ್ನೋರವರು ಉತ್ತಿ ಬೇರೇ ಉತ್ರದ ದೇಶದಿಂದ ಬಂದು ನಮ್ಮ ಮಹದೇಶ್ವರ ಇದ್ದಾರೆ ಹಾಗೆಯೇ ಮಾದಪ್ಪನ ಬೆಟ್ಟದಲ್ಲಿ ಸಹ ಹಲವಾರು ದೇವರ ದರ್ಶನ ಮಾಡ್ಕೊಳ್ಬೋದು ಮತ್ತು ಹಾಗೆಯೇ ಬರ್ತಿದ್ರೆ ಈ ಕಡೆ ಕಿಚ್ಚುಗತ್ತಿ ಮಾರಮ್ಮನ ದೇವಸ್ಥಾನ ಅಲ್ಲಿಯೂ ಸಹ ಮಾರಮ್ಮನ ದೇವಸ್ಥಾನ ಅಲ್ಲಿ ಒಂದು ವರ್ಷಕ್ಕೆ ಒಂದ್ಸರ್ತಿ ದೊಡ್ಡ ಜಾತ್ರೆ ನಡಿತದೆ ಆವಾಗ ಬಾಯಿ ಬೀಗ ಮತ್ತು ಏ ಬಾಯಿ ಬೀಗ ಹಾಕೋದಾಗಲಿ ಆಮೇಲೆ ಕರಗಗಳು ಉತ್ಸವ ಎಲ್ಲ ನಡಿತದೆ ಮತ್ತು ಮಾ ನಮ್ಮ ಕಡೆ ನಮ್ಮ ಹಾಗಾದ್ರೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರಸಿದ್ಧವಾದವರೆಂದರೆ ಡೊಳ್ಳು ಕುಣೀ ಹಾಂ ಕಂಸಾಳೆ ಹಾಗೆಯೇ ಮಾರಿಕುಣಿತ ಅವೆಲ್ಲ ಪ್ರಸಿದ್ಧವಾದದ್ದು ಹಾಗಾಗಿ ನಾನು ಏನೋ ಹಬ್ಬ ಮಾಡಬೇಕಾದ್ರೆ ಅದನ್ನೆಲ್ಲ ಮಾಡುತ್ತಾರೆ ಮತ್ತೆ ನಮ್ಮ ಐತಿಹಾಸಿಕ ತಾಣಗಳು ಎಂದರೆ ಚಾಮ ಅದೇ ಮಾಮೂಲಿ ಮಲೆ ಮಹದೇಶ್ವರ ಬಿಳಿಗಿರಿ ರಂಗನ ಬೆಟ್ಟ ಹೊಗೇನಕಲ್ ಫಾಲ್ಸ್ ಗಗನಚುಕ್ಕಿ ಭರಚುಕ್ಕಿ ಗಗನಚುಕ್ಕಿ ಭರಚುಕ್ಕಿ ಹೇಳುವುದಾದರೆ ಅದು ಇಲ್ಲಿಯೂ ಸಹ ಅದೇ ಜಾಗೀ ಹ್ಯಾಂಡ್ ಪೋಸ್ಟ್ಗೋಗಿ ಆಮೇಲೆ ಗಗನಚುಕ್ಕಿ ಬರು ಭರಚುಕ್ಕಿಯನ್ನು ನಾವು ವೀಕ್ಷಣೆ ಮಾಡಬಹುದು ಗಗನಚುಕ್ಕಿ ಭರಚುಕ್ಕಿಯಲ್ಲಿ ಏನನ್ನು ವೀಕ್ಷಣೆ ಮಾಡಬಹುದಂದ್ರೇ ಈವಾಗ ಅದೇ ಕಾವೇರಿ ನೀರು ಈವಾಗ ತಲ ಕಾವೇರಿಲಿ ಉತ್ ಉತ್ಪಾದನೆಯಾಗಿ ಅಲ್ಲಿಂದ ಹರ್ಕೊಂಡು ಗಗನಚುಕ್ಕಿ ಭರಚುಕ್ಕಿ ಹಾಗೇ ಹೊಗೆನೆಕಲ್ ಫಾಲ್ಸ್ ಆಮೇಲೆ ತಮಿಳ್ನಾಡಿಗೆ ಹೋಗುತ್ತೆ ಅದಕ್ಕೆ ಗಗನಚುಕ್ಕಿ ಭರಚುಕ್ಕಿಯಲ್ಲಿ ನಾವು ನೀರನ್ನು ವೀಕ್ಷಣೆ ಮಾಡಿ ಅಲ್ಲಿ ಸ್ನಾನ ಮಾಡಿಕೊಂಡು ಬರ್ಬೋದು ಹಾಗೆ ಹೊಗೇನಕಲ್ ಫಾಲ್ಸ್ ಅಲ್ಲಿಯೂ ಸಹ ಸ್ನಾನ ಮಾಡಬಹುದು ಅಲ್ಲಿ ವಿಶ್ರಾಂತಿ ಪಡೆಯಲು ಸಹ ಕೊಠಡಿಗಳು ವ್ಯವಸ್ಥೆಯಿದೆ ಮತ್ತು ನಾವು ನಮಗೇನಾದರೂ ಈವಾಗ ನಾವು ದೇವಸ್ಥಾನ ಹೋಗುವುದೇ ನಮ್ಮ ವಿಶ್ರಾಂತಿಗೋಸ್ಕರ ನಮ್ಮ ಮನಸ್ಸೇನಾದ್ರೂ ತೊಂದರೆಯಾಗಿದ್ರೆ ದೇವಸ್ಥಾನಕ್ಕೆ ಹೋಗಿ ಒಂದು ಐದು ನಿಮಿಷಗಳ ಕಾಲ ಕೂತಿದ್ದರೆ ಸಾಕು ನಮ್ಮ ವಿಷ ಮನಸಲ್ಲಿರೋ ತೊಂದರೆಗಳೆಲ್ಲ ಅವು ದೂರ ಹೋಗುತ್ತೆ ಹಾಗೂ ನಾವು ಸ್ವಲ್ಪ ಟೆನ್ಷಲ್ಲಿರದ್ದಾಗ ದೇವಸ್ಥಾನಕ್ಕೆ ಹೋಗೋದಾಗ ನಮ್ಮ ಟೆನ್ಷನ್ಗಳೆಲ್ಲ ಹೋಗಿ ನಾವು ಸ್ವಲ್ಪ ಕೂಲಾಗಿರಬಹುದು ಹಾಗೆಯೇ ಪ್ರವಾಸ ತಾಣಗಳಿಗೂ ಸರಿ ಸಹ ಹೋಗು ಹೋಗೋದು ಏನಕ್ಕೆ ಅಂದರೆ ನಾವು ಸ್ವಲ್ಪ ಈವಾಗ ವಾರ ಪೂರ್ತಿ ಓದೋದಾಗಲಿ ಅಥ್ವಾ ಕೆಲಸ ಮಾಡೋದಾಗಲಿ ಮಾಡ್ಬಿಟ್ಟು ವೀಕೆಂಡ್ ಅನ್ನೋದು ಬರುತ್ತದೆ ಆ ಟೈಮಲಿ ನಾವು ಈವಾಗ ಹೊಗೇನಕಲ್ ಫಾಲ್ಸ್ ಎಗ್ಸಾಂಪಲ್ಗೆ ಇಲ್ಲ ಅಂದ್ರೆ ಗಗನಚುಕ್ಕಿ ಭರಚುಕ್ಕಿ ಅದಕ್ಕೆಲ್ಲ ಹೋಗಿ ನಾವು ಅಲ್ಲೋಗಿ ವೀಕ್ಷಣೆ ಮಾಡಿಕೊಂಡು ಆ ಎರಡೂ ದಿನ ಸಹ ಹೊಗೇನಕಲ್ ಫಾಲ್ಸಲ್ಲಿ ಹಲವಾರು ಫೆಸಿಲಿಟೀಸ್ ಇದೆ ಹೆಂಗಂದ್ರೆ ದೋಣಿಗಳು ವೀಕ್ಷಣೆ ಮಾಡೋದು ಹಂಗಾದ್ರೆ ಅಲ್ಲಿ ದೋಣಿಗಳಿಗೂ ಸಹ ನಾವು ಟೋಕನ್ಗಳನ್ನು ತಗೊಳ್ಬೇಕು ಟೋಕನ್ಗಳನ್ನೂ ತಗೊಂಡು ನೆಶ್ಟು ದೋಣಿಗೆ ಪ್ರವೇಶ ದೋಣಿಯಲ್ಲಿ ಹೋಗುವಂಥದ್ದು ಆಗಲಿ ಹಾಗೆ ದೋಣಿಯಲ್ಲೇ ನಮ್ಮನ್ನು ಫುಲ್ಲು ಆ ಹೊಗೇನಕಲ್ ಫಾಲ್ಸ್ ಏನಿದೆ ಎಲ್ಲನೂ ಸಹ ಸುತ್ತಿಸ್ತಾರೆ ಮತ್ತು ಹಂಗೆ ನೋಡಿಕೊಂಡಾದ್ಮೇಲೆ ಆಮೇಲೆ ಮಸಾಜ್ ಕೂಡ ಮಾಡಿಕೊಡ್ತಾರೆ ಹೊಗೇನಕಲ್ ಫಾಲ್ಸಲ್ಲಿ ಹಾಗೇ ನಾವು ದೋಣಿಯಲ್ಲೇ ಹೋಗಿ ನೆಶ್ಟು ಹಾಗೆ ಮಸಾಜ್ ಮಾಡ್ಕೊಂಡು ಆ ನೀರು ಅಲ್ಲೊಂದು ಜಲಪಾತ ಅದೇ ಮಾಮುಲಿ ಒಂದು ಬಿ ನೀರು ಬೀಳುವ ಫಶ್ಟಿಗೊಂದು ಪ್ಲೇಸಿದೆ ಅಲ್ಲಿ ನಿಂತ್ಕೊಂಡು ಸ್ನಾನ ಕೂಡ ಮಾಡ್ಕೊಂಡು ಬರ್ಬೋದು ನೆಶ್ಟ್ ಹಾಗೆ ನಮಗೆ ಊಟದ ವ್ಯವಸ್ಥೆ ಆಗಲಿ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ತೆ ಆಗಲಿ ಎಲ್ಲ ಕೂಡ ದೊರಕ್ತದೆ ಹಾಗೇ ನಾವು ದೇವಸ್ಥಾನ ಹೋಗೋದು ಸಹ ಹಂಗೆ ನಮ್ಮ ಮನಸ್ಸೇನಾದ್ರೂ ಬೇರೆ ಬೇರೆ ಕಾರಣಗಳಿಂದ ತೊಂದರೆಗೊಂಡ ಒಳಗಾದಾಗ ನಾವು ಬಂದು ನಮ್ಮ ದೇವಸ್ತಾನಕ್ಕೆ ಹೋಗಿ ಸ್ವಲ್ಪ ಹೊತ್ತು ಕೂತಿದ್ದು ದೇವಸ್ಥಾನ ಅಂದರೆ ದೇವರನ್ನು ನೆನೆದು ಸ್ವಲ್ಪ ಹೊತ್ತು ನಾವೇನಾದ್ರೂ ಪ್ರಾತವೇ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದರೆ ಸಾಕು ನಾವು ಎಷ್ಟು ದಿನದಿಂದ ಇರೋ ತೊಂದರೆಗಳೆಲ್ಲ ದೇವಸ್ಥಾನ್ದಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತಿದ್ದರೆ ವಿಶ್ರಾಂತಿ ಆಗುತ್ತದೆ ಹಾಗೆ ಎಲ್ಲೂ ಕೊಳ್ಳೇಗಾಲದಲ್ಲೂ ಸಹ ಕಣಕ್ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಆ ಥರ ಮುನೇಶ್ವರ ದೇವಸ್ಥಾನ ಸ್ವಾಮಿ ಮುನೇಶ್ವರ ಸ್ವಾಮಿ ದೇವಸ್ಥಾನ ಇದು ಬಂದು ಅದೇ ಮಾಮುಲಿ ಕೂಡ್ಲೂರು ಗ್ರಾಮದಲ್ಲಿ ಕೂಡ್ನೂರು ಗ್ರಾಮದಲ್ಲಿ ಇರ್ತದೆ ಮುನೇಶ್ವರ ದೇ ಅದು ಜಾತ್ರೆಯೂ ಸಹ ವರ್ಷಕ್ಕೆ ಒಂದು ಬಾ ಐದು ವರ್ಷಕೆ ಒಂದು ಬಾರಿ ಏನೋ ನಡೆಯುತ್ತದೆ ಹಾಗೇ ಅಲ್ಲಿ ಹಲವಾರು ಜನ ಭಕ್ತಾದಿಗಳು ಬಂದು ಮುನೇಶ್ವರ ದೇವಸಾ ಸ್ವಾಮಿ ದೇವಸ್ಥಾನದ ಬಗ್ಗೆ ವೀಕ್ಷಣೆ ಮಾಡಿ ಹೋಗುತ್ತಾರೆ ದೇವಸಾ ದೇವರನ್ನು ವೀಕ್ಷಣೆ ಮಾಡಿ ಹೋಗುತ್ತಾರೆ ಹಾಗೂ ಸಹ ಮಾಲೆ ಮಹದೇಶ್ವರ ಬೆಟ್ಟದ ಬೆಟ್ಟದಾಗೂ ಬೆಟ್ಟಕ್ಕೂ ಸಹ ಬಂದು ಎಲ್ಲ ವೀಕ್ಷಣೆ ಮಾಡಿ ಹೋಗುತ್ತಾರೆ ಬೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಲಕ್ಷಾಂತರ್ದರು ಭಕ್ತಾದಿಗಳು ಈವಾಗ ಯುಗಾದಿ ಆಗಲಿ ದೀಪಾವಳಿ ಸಂದರ್ಭದಲ್ಲಿ ಬರುತ್ತಾರೆ ಹಾಗೇ ಸಹ ಕಾಲ್ನಡಿಗೆ ಸಹ ಕಾಲ್ನಡಿಗೆಯಲ್ಲೂ ಸಹ ಬಂದು ವೀಕ್ಷಿಸಿ ಮಾದಪ್ಪನ ದರ್ಶನ ಪಡೆದು ಹೋಗುತ್ತಾರೆ ಹಾಗೆ ದರ್ಶನ ಪಡೆದು ಹೋಗುತ್ತಾರೆ ಹಾಗೇ ಮಾದಪ್ಪನ ದರ್ಶನ ಪಡೆದರೆ ಸಾಕು ಅನ್ನೋ ಅಂದ್ಕೊಂಡು ಬಂದಿರ್ತಾರೆ ಹಲವಾರು ಭಕ್ತಾದಿಗಳು ಬಂದು ಅಂತ ಮಾದಪ್ಪನ ಅಂಥದ್ದು ಭಕ್ತಾದಿಗಳ ನಡುವೆ ಮಾದಪ್ಪನ ದರ್ಶನ ಮಾಡಬೇಕು ಅಂತ ಕಾಯ್ಕೊಂಡು ಸುಮಾರು ಜನ ಕಾಯ್ಕೊಂಡು ನಿಂತಿರ್ತಾರೆ ಹಾಗೆ ನಮ್ಮ ಬಿಳಿಗಿರಿ ರಂಗನ ಬೆಟ್ಟ ಅಂದರೆ ಅದು ರಂಗಸ್ವಾಮಿ ದೇವಸ್ಥಾನ ಅದು ಸಹ ಒಂದು ನಮ್ಮ ಚಾಮರಾಜನಗರ ಮಂದಿರಗಳಲ್ಲಿ ಫೇಮಸ್ ಆಗಿರುವಂಥ ಮಂದಿರ ಮಂದಿರವಾಗಿದೆ ಅಲ್ಲಿಯೂ ಸಹ ವೀಕೆಂಡ್ ಸಂದರ್ಭದಲ್ಲಿ ಹಲವಾರು ಪ್ರವಾಸಿ ಪ್ರವಾಸಿಗಳು ಮಾ ಬಿಳಿಗಿರಿ ರಂಗಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ರಂಗನಾಥನನ್ನು ದರ್ಶನ ಮಾಡಿಕೊಂಡು ಬರುವಂತಾಗುತ್ತದೆ ಹಾಗೂ ಲಾಡು ಪ್ರಸಾದ ಮತ್ತು ಪ್ರಸಾದಗಳು ಸಹ ದೊರಕುತ್ತದೆ ಮತ್ತು ಅಲ್ಲಿಯೂ ಸಹ ವಿಶ್ರಾಂತಿ ಪಡೆಯಲು ವಿಶ್ರಾಂತಿ ಪಡೆಯಲು ಕೊಠಡಿಗಳು ಸಹ ಇದೆ